ಆಗಿನೋರು ಏನು ಬಳಸ್ತ್ರು ಹಿಂದಿಕಿನ ಮಂದಿ ಪಲಗಡ್ಗೆ ಹಾರೆ ನೀರಿನ ಕೊಡ ಮಣ್ಣಿನ ಕೊಡ ಇವೆಲ್ಲ ಬಳಸ್ತಿರು ಆಗಿನ ಮಂದಿದು ಬಳ್ಸೋದು ಸಾಮಾನು ಬರೀ ಮಣ್ಣಿಂದೆ ಇದ್ದವು ಮತ್ತು ಒಲೆ ಮೇಲೆ ಮಾಡ್ತೀರು ಅಡ್ಗೆಗಳು ಆಗಿನ ಮಂದಿ ನುಚ್ಚು ಮಾಡ್ಕೋತೀರು ಮತ್ತು ಬೀಸ್ತೀರು ಬೀಸಿನ ರೊಟ್ಟಿ ಮಾಡ್ಕೊಂಡ್ ಉಣ್ತೀರು ಪಂಡ್ ಪಲ್ಯ ತಿಂತೀರು ಮತ್ತು ಇದು ತಿಂತೀರು ಮತ್ತು ಈ ಆಗಿನ ಮಂದಿ ಗಟ್ಟಿದ್ದರು ಆಗಿನೋರೆಲ್ಲ ಇನ್ನು ಅರ ತೋಲು ಘಟ್ಟರಾಗ ತಿಂದಿನ ಊಟದಾಗ ಏನು ಇದ್ದಿದಿಲ್ಲ ಮದ್ದು ಮರಿ ಆಗಿನೋರು ತೋಲು ಗಟ್ಯರ ಮತ್ತು ತೋಲು ದಿನ ಇರ್ದಿಲ್ಹತ್ತರ ಆಗಿನ ಮಂದಿದು ಶಕ್ತಿ ಈಗಿಲ್ಲ ಆಗಿನ ಊಟದಾಗ ಶಕ್ತಿ ಬೇರೆ ಇತ್ತು ಕಟ್ಗೆ ಮೇಲೆ ಎಲ್ಲ ಅಡ್ಗೆ ಮಾಡ್ಕೋತಿರು ಅವ್ರು ಮತ್ತು ಆಗಿನ ರೊಟ್ಟಿಗಳು ಅನ್ನ ಸಿಗ್ತಿದಿಲ್ಲ ನವ್ಣೆ ಅನ್ನ ತಿಂತೀರು ಬೀಸಿಂದು ನುಚ್ಚು ತಿಂತೀರು ಉಸ್ಬೆ ಕುಟ್ಟಿ ನುಚ್ಚು ಮಾಡ್ಕೊನ್ ಉಣ್ತೀರು ಮತ್ತು ಈ ಆಗಿನ ಮಂದಿದು ತೋಲು ಊಟದಾಗ ಶಕ್ತಿ ಇತ್ತು ಈಗಿನ ಮಂದಿ ಬಳಿ ಶಕ್ತಿ ಇಲ್ಲ ಈಗ ನಾವು ಬಳ್ಸದು ಏನಂದ್ರೆ ಈಗಿನ ಮಂದಿ ಬೋಗೊಣಿ ಚರಗಿ ಕುಕ್ಕರ್ಗಳಾಗ್ಯಾವ ಕುಕ್ಕರ್ದಾಗ ಮಾಡ್ತರ ಅಡ್ಗೆ ಈಗಿನ ಮಂದಿ ಎರಡು ಸಿಟಿದಾಗ ಅಡ್ಗೆ ಆಗೋಗ್ಲತ್ತದ ಈಗ ತಿಂದಿನ ಊಟದಾಗ ಶಕ್ತಿ ಇಲ್ಲ ಈಗಿನ ಮಂದಿ ಬಳಿ ಏನು ಭೀ ಇಲ್ಲ ಕಂಜೋರಿಯವ ಮತ್ತು ಈಗೇನು ಹಾಕ್ಲತರ ಅಂದ್ರೆ ಎಲ್ಲ ಬ್ಯಾಳಿದಾಗ ಮದ್ದು ಹೊಡಿಲತರ ತೊಗರಿ ಅನ್ನಿರಿ ಕಡ್ಲೆ ಅನ್ನಿರಿ ಜ್ವಾಳಕ್ಕ ಪ್ರತಿ ಒಂದು ತರ್ಕಾರಿಗೆ ಎಲ್ಲಕ್ಕ ಮದ್ದು ಹೊಡಿಲತರ ಮದ್ದು ಹೊಡಿಯಕಡಿಂದು ಮಂದಿ ಯೇಟು ಭೀ ಚಂದ ಅಡ್ಗೆ ಮಾಡ್ತಿಲ್ಲತವ ಆ ಮಂದಿ ಬಳಿ ಈಗ ಶಕ್ತಿ ಇಲ್ಲ ಎಲ್ಲ ಕಂಜೋರ್ಯವ ಎಲ್ಲ ಬ್ಯಾನಿಗಳು ತಯಾರಗ್ಲತವ ಮಂದಿ ಬಳಿ ಎಡೆಕೊಮ್ಮೆ ಎಡೆಕೊಮ್ಮೆ ದವ್ಖಾನಿಗೆ ಹೋಯ್ತಾರೆ ಎಷ್ಟು ಗೋಲಿ ನುಂಗಿದ್ರೂ ಭೀ ಉಲ್ಟಾ ಹೆಚ್ಚು ಆಗ್ಲತದ ಖರೆ ಕಮ್ ಆಗಲ್ಲ ಹೊಂಟದ ಈಗಿನ ಮಂದಿದು ಏನು ಭೀ ಶಕ್ತಿ ಇಲ್ಲ ಈಗಿನ ಮಂದಿ ಬಳಿ ಒಟ್ಟು ಇದು ಭೀ ಇಲ್ಲ ತಾಳ್ಮೆ ಶಕ್ತಿ ಇಲ್ಲ ಏನು ಇಲ್ಲ ಮತ್ತು ಈಗಿನ ಮಂದಿ ಪೂರಾ ಮೆತ್ತಗವ ಮತ್ತು ಈಗ ಘ್ಯಾ ಆಗಿನ ಮಂದಿ ಬಳಿ ಗ್ಯಾಸ್ ಇದ್ದಿಲ್ಲ ಈಗಿನ ಮಂದಿ ಬಳಿ ಗ್ಯಾಸ್ ಅವ ಗ್ಯಾಸಿನ ಮ್ಯಾಲ ಮಾಡ್ಕೊನ್ ತಿನ್ಲತ್ತರ ನೀರು ಕಾಯ್ಸ್ಕೊಮದು ಗ್ಯಾಸಿನ ಮ್ಯಾಲ ಕರೆಂಟಿನ ಮ್ಯಾಲ ಎಲ್ಲದರ ಮ್ಯಾಲ ಮಾಡ್ತಾರೆ ಆಗಿನ ಮಂದಿಗೇನೂ ಸಿಕ್ಕಿಲ್ಲ ಉಟ್ಕೊಳಕ ಅರ್ಬಿಗಳು ಸಿಗ್ತಿದ್ದಿಲ್ಲ ಒಂದೊಂದು ಜೋಡಿ ಮೇಲೆ ಉಟ್ಕೊನು ಜಿಂದಗಿ ಮಾಡಿನೋರು ಈಗಿನ ಮಂದಿ ಬಳಿ ಅರ್ಬಿಗೆ ಅರ್ಬಿ ಅರ್ಬಿ ಮ್ಯಾಲ ಅರ್ಬಿ ತೊಕೊತಾರ ಟಿವ್ಣಿವಟ್ಟಿಕೆಲ್ತರ ಈಗಿನ ಮಂದಿದು ಉಟ್ಕೊಂಬಾದು ಹಾಗೇ ಉಂಬಾದು ಹಾಗೇ ತಿಂಬಾದು ಹಾಗೆ ಎಲ್ಲ ಶೋಕಿಗಳು ಈಗಿನ ಮಂದಿದ್ದೆಲಕವ ಈಗಿನ ಮಂದಿ ಬಳಿ ಏನು ಭೀ ಇಲ್ಲ ಮತ್ತು ಈಗಿನ ಮಂದಿ ತಿಂದಿದ್ದು ಭೀ ಮೈಗೆ ಹತ್ತಲ್ದು ಸ್ಟ್ರಾಂಗ್ ಇಲ್ಲ ಏನು ಇಲ್ಲ ಈಗಿನ ಮಂದಿ ಮೆತ್ತಗವ ಬಿಸ್ಲಾಗ ಹೋಗೊಲ್ಲೂರು ಬಿಸ್ಲಾತ್ ಕೂಡಲೂರು ಮತ್ತು ಅವ್ರಿಗೆ ನೆರ್ಳಿಗೆ ಕುಂತ್ರು ಭೀ ಹಿಂಗೆ ಸರ್ದಿ ಅಂತ ಅದು ಅಂತ ಇಂಥ ಎಲ್ಲ ಕಾಯ್ಲೆಗಳು ಹೊಂಟವ ಈಗಿಂದು ಎಲ್ಲ ಸಾಮಾಂದಾಗ ಎಲ್ಲ ಬ್ಯಾನಿಗಳು ತಯಾರಾಗ್ಲತ್ತವ ಈಗಿನ ಮಂದಿ ಬಳಿ ಏಟು ಭೀ ಇದಿಲ್ಲ ತಾಳ್ಮೆ ಶಕ್ತಿ ಭೀ ಇಲ್ಲ ಮನಿಗೊಳ್ದಾಗೆಲ್ಲ ಏನು ಏನು ಹಾಕ್ಲತರ ಅದು ಹೆಂಡಿ ಹಚ್ಚಿ ಸಾರಸ್ತಿದ್ರು ಗೋಡೆಗುಳೆಲ್ಲ ಕೆಸ್ರಿಲಿಂದ ಸಾರ್ಸಿನ್ದಿರ್ತಿವು ಈಗಿನ ಮಂದಿ ಬಳಿ ಮನ್ಯಾಗ ಅರ್ಗಲ್ಲವ ಹೊರ್ಗ್ ಅರ್ಗಲ್ಲವ ಆಗಿನ ಮಂದಿ ಚಪ್ಪಲಿ ಹೈಕೊಂವಲ್ದೇನೆ ಓಡಾಡ್ತಿರು ಕಲ್ಲಾಗಾಗಲಿ ಮುಳ್ಳಾಗ ಕೆಸ್ರಾಗ ಎಲ್ಲಾದ್ರಾಗ ಚಪ್ಪಲಿ ಇಲ್ದೇ ಓಡಾಡ್ತೀರು ಒಟ್ಟು ಗಟ್ಟಿದ್ರಾಗಿನ ಮಂದಿ ಹಳ್ದಾಗ ಹೋಗಿ ಅರ್ಬಿ ಒಕ್ಕೊಂಡು ಬರ್ತಿರು ಈಗಿನ ಮಂದಿ ಬಳಿ ಏನು ಅದ ಮನೆಗೆ ಒಗಿತಾರ ಮಿಷನ್ ತೊಕೊಂಡಾರ ಎಲ್ಲ ಒಗಿತದೆ ತಾನೆ ಈಗಿನ ಮಂದಿ ದಂಧೆ ಭೀ ಮಾಡೊಲ್ಲರು ಆಗಿನ ಮಂದಿಗಪ್ಲೆ ಎಲ್ಲ ಆಯ್ತಂದ ಮೇಲೆ ದಂಧೆ ಮುಗುಸ್ಲತ್ತಾವ ಈಗಿನ ಮಂದಿ ಅದರ ಕಡೆದು ಈಗಿನ ಮಂದಿದು ರಾಶಿ ಜಲ್ದಿನೇ ಆಗ್ಲತ್ತದ ಮತ್ತು ಎಲ್ಲ ಮಾತಿಲಿಗಿನ ಮಂದಿ ಮೆತ್ತಗೆಯವ ಏನ್ ಭೀ ತಿನ್ನಿರಿ ಎಲ್ಲದ್ರಾಗ ಮದ್ದು ಮರಿನೆವಾ